ಅಲೋ ದೀಪಕ್ ಕ್ಯಾಂಟಿನ್ ಅವ್ರ ಹ್ಞೂ ಹೌದು ಹೌದು ರೀ

ನನ್ನ ಹೆಸ್ರು ಬಸವರಾಜ್ ರೀ ಈಗ್ ನಮಗೆ ರೈಸ ಮತ್ತು ಯಾವ ಥರ ಇರತ್ತೆ ಹಾಂ ಹಾಂ

ಫಂಕ್ಷನಿಗೆ ಅಂದರೆ ಕಳ್ಸಿ ಕೊಡ್ತೀರಾ ನೀವು ಫಂಕ್ಷನುಗಳಿಗೆಲ್ಲ ಬೇಕಂದರೆ ಏನು ಕಳಿಸಿ ಕೊಡ್ತಿರಾ ಆರ್ಡ್ರ್ ಕೊಟ್ಟರೆ ರೇಟು ಮತ್ತು ಯಾವ ಥರ ಹಾಕ್ತಿರಿ ಒನ್ ಕ್ವಾಂಟಿಟಿ ಏನು ಹೆಂಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇದು ಫೇಮಸ್ ಬಂದು ಯಾವ್ದು ಇದೆ ನಿಮ್ಮ ಕಡೆ

ಹಾಂ ಹಾಂ ಹಾಂ

ಯಾವ್ದು ಅಂದರೆ ಹಾಂ ಹಾಂ ನಮ್ಗೆ ಯಾವ ಥರ ಬೇಕು ನಿಮಗೆ ಆರ್ಡ್ರ್ ಕೊಟ್ಟರೆ ನೀವು

ಸರಿ ಆಯಿತು ಸಾಯಂಕಾಲ ನಾವು ಒಂದು ಇದು ಮಾಡ್ಕಂಡು ನಿಮಗೆ

ಹ್ಞೂ ನೀವು ಸರ್ವಿಸ್ ಕೊಡ್ತಿರೇನು ರೀ ಅಲ್ಲೇ ನಾವು ಖರೀದಿ ಮಾಡಿದ್ರ

ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಂ ಹಾಂ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಐತ ಅಲ್ಲಾ ರೀ ಮತ್ತು

ಆಯ್ತು ಆಯ್ತು ನಾನು ನೋಡ್ಕಂಡು ನಿಮಗೆ ಇದು ಮಾಡ್ತೆ ತಗೋರಿ